ಹದಿನೈದನೇ ತಾರೀಕು ನನಗೆ ಹತ್ತುವರೆಗೆ ನನಗೆ ಮಂಗ್ಳೂರಲ್ಲಿರುವ ಮಂಗಳಾದೇವಿ ದೇವಸ್ಥಾನಕ್ಕೆ ತಲುಪಬೇಕಾಗಿದೆ ಹಾಗಾಗಿ ನಾನು ಒಂದು ಕ್ಯಾಬನ್ನು ಬುಕ್ ಮಾಡ್ತಿದ್ದೇನೆ ಇದು ನಾನು ಬಂಟ್ವಾಳದ ತುಂಬೆ ಡ್ಯಾಮ್ ಹತ್ತಿರದಿಂದ ಬುಕ್ ಮಾಡ್ತಿದ್ದೇನೆ ನಾಲ್ಕನೇ ಅಡ್ಡರಸ್ತೆಯಿಂದ ಸೊ ನಾ ನೀವು ಆದಷ್ಟು ಬೇಗ ನಮ್ಮನ್ನು ಅಲ್ಲಿಗೆ ರಿ ತಲುಪಿಸಬೇಕಾಗಿ ಕೇಳಿಕೊಳ್ತೇನೆ ನನ್ನ ವಿಳಾಸ ತುಂಬೆ ಡ್ಯಾಮ್ ಹತ್ತಿರ ಬಂಟ್ವಾಳ ತಾಲೂಕು ನಾಲ್ಕನೇ ಅಡ್ಡರಸ್ತೆ ಬ ಬಿ ಸಿ ರೋಡ್